ಚಲನಚಿತ್ರ ಕಲಾವಿದರ ಬಗ್ಗೆ ವರದಿ ನೈಜ್ಜ ವರದಿ ಕೊಡುವುದು ನಮಗೆ ಸ್ವಲ್ಪ ಕಷ್ಟವೇ ಆಗುತ್ತದೆ ಅದನ್ನ ನಾವು ಅವರೊಟ್ಟಿಗೆ ನಮಗೆ ನ್ಯೂಸಲ್ಲಿ ಅಥವಾ ಪೇಪ್ ಪೇಪರ್ ನ್ಯೂಸಲ್ಲಿ ಎಂತ ಸುದ್ದಿ ಬರ್ತದೆ ಅದೆನ್ನೇ ನಾವು ನೈಜ ಅಂತ ಎನಿ ಎನಿಸಿಕೊಳ್ಳುತ್ತೇವೆ ಈಗ ಇತ್ತೀಚೆಗೆ ನೋಡಲಿಕ್ಕೆ ಹೋದರೆ ದರ್ಶನ್ನವರದು ಈಗ ಟೀವಿಯಲ್ಲಿ ತುಂಬ ನ್ಯೂಸು ಬರ್ತಾ ಇದೆ ನಾವು ಫಸ್ಟ್ ಅವನನ್ನು ಪಿಚ್ಚರಲ್ಲಿ ನೋಡುವಾಗ ಅವನನ್ನು ಹೀರೋ ನೋಡುವಾಗ ಜನಗುಳೆಲ್ಲ ಅಲ್ಲಿ ಬೆಂಗ್ಳೂರ್ನವರಂತೂ ಅವರನ್ನ ಅವನನ್ನು ದೇವರಾಗೆ ನೋಡ್ತಾ ಇದ್ದರು ಈಗ ಅವನು ಮಾಡಿದ ಒಬ್ಬ ಮನುಷ್ಯನ ಒಬ್ಬನನ್ನು ಕೊಂದು ಚಿತ್ರ ಹಿಂಸೆ ಮಾಡಿ ಕೊಂದದ್ದು ನೋಡುವಾಗ ನಾವು ನಮಗೆ ಅವನದ್ದು ನಿಜ ರೂಪ ಗೊತ್ತಾಗ್ತದ ಅದು ಸಾ ಸ್ ಅದು ಒಮ್ಮೆ ಫಸ್ಟಿಗೆ ಹೇಳ್ತಾ ಇದ್ದರು ನ್ಯೂಸಲ್ಲಿ ಅವನು ಅದರಲ್ಲಿಲ್ಲ ಅಂತ ಬೇರವ್ರ ಹತ್ರ ಅವನು ಮಾಡಿಸಿದ ಅಂತ ಈಗ ಹೇಳ್ತಾ ಇದ್ದಾರೆ ಅವನೇ ಮಾಡಿದಂತ ಅದರಲ್ಲಿ ಯಾವುದು ಸತ್ಯ ಅಂತ ನಮಗೆ ಸಾ ಅಷ್ಟು ಗೊತ್ತಾಗ ಗೊತ್ತಿಲ್ಲ ಹಾಗೆ ನಮಗೆ ಅದು ಚಲನಚಿತ್ರ ಕಳಾವಿದರದ ಬಗ್ಗೆ ನಿಜ್ಜ ಹೇ ಅವರದು ನೈಜ್ಜ ಏನಂತ ನಮಗೆ ಹೇಳಲಿಕ್ಕೆ ನಮಗೆ ಆಗುವುದಿಲ್ಲ ನಮಗೆ ವಿಪರೀತ ಸುಳ್ಳಂದರೆ ಅವರ ವಿಷಯ ಸುಳ್ಳು ಹೇಳುವುದಂದರೆ ಅವರ ಅವರಿಗೆ ಯಾರು ಶತ್ರುಗಳಿದ್ದರೆ ಅವರು ಬೇಕಂತಲೇ ನ್ಯೂಸ್ನವರಿಗೆ ಹೇಳಿ ಅದು ಸುಳ್ಳು ಪ್ರಕಟನೆ ಮಾಡ್ತಾರೆ ಅಂತ ನಾವು ಭಾವಿಸ್ತೀವಿ ಅದಕ್ಕೆ ಸ್ ಹೇಳಲಿಕ್ಕೆ ಅಂತ ಯಾವುದು ವಿಷಯ ಗೊತ್ತಾಗುದಿಲ್ಲ ನಮಗೆ ಪೇಪರ್ನವರೂ ಬೇಕಂತೇಳಿ ಸ ಅವ್ರಿಗಿನ ಅವರಿಗೆ ನ್ಯೂಸ್ ಆಗುವಾಗೇ ಸ ಅವರು ಬೇಕಂತೇಲೇ ಒಮ್ಮೆಮ್ಮೆ ಸುದ್ದಿಯನ್ನು ಹೇಳ್ತಾರೆ ಸುಳ್ಳು ಸುದ್ದಿಯನ್ನು ನಿಜಾಯಾ ಮಾಡಿ ಹೇಳ್ತಾರೆ ಅದು ಪೇಪರ್ನವರದು ಸ ಒಮ್ಮೊಮ್ಮೆ ತುಂಬ ಸುಳ್ಳು ಹೇಳುವ ಸುಳ್ಳು ಹೇಳುವುದು ಉಂಟು